ಹಲೋ ಕಮಲಮ್ಮೋರೆ ಹಾಂ ಹೋಟಲ್ನಾಗೆ ಮುಂಜಾನಿ ಏನು ಮಾಡೀರಿ ಈಗ ತಿಂಡೀ ಹೌದಾ ಅದನ್ನು ಬುಟ್ಟು ಬೇರೆ ಎಲ್ಲದೀ ದೊಸೇ ಮಾಡ್ತಿರಾ ಪೂರಿ ಬೆಳಿಗ್ಗೆ ಖಾಲಿ ಆಯ್ತಾ ಮೊ ಹಾಗಾರೆ ಈಗ ದೊಸೆ ರೇಟ್ ಏನಮ್ಮ ಹಾಂ ಅದಕ್ಕೆ ಚಟ್ನಿ ಹೌದಾ ರೀ ಮಧ್ಯಾಹ್ನ್ದಾಗ ಏನು ಮಾಡ್ತೀರಿ ತಿಂಡಿ ಒಂದು ಪ್ಲೇಟಿಗೆ ಮೂವತ್ತು ರುಪಾಯಿ ರೀ ಬರೇ ಅನ್ನ ಸಾಂಬಾರು ಚಪಾತಿಯವು ಅಲ್ಲ ರೀ ಹಪ್ಪಳ ಕೊಡ್ತೀರಾ ಮಸ್ರು ಇಲ್ಲ ಮಸರು ಇ ಹಾಂ ಸಾಯಂಕಾಲ ಲ ಗಿರ್ಮಿಟ್ ಮಾಡ್ತೀರಾ ಬರಿ ಗಿರ್ಮಿಟ್ಟ ಮಿರ್ಚಿ ಇಲ್ಲ ಹೌದ್ರಾ ಹಾಂ ಹಾಂ ಮಿರ್ಚಿ ರೇಟ್ ಏನು ರಿ ಹೌದೇ ಇಪ್ಪತ್ತು ರೂಪಾಯಿ ನಾಲ್ಕು ರೀ ಅಲ್ಲ ಕಾಸ್ಟ್ಲಿ ಆತಲ್ಲ ರೀ ಕಮಲಮ್ಮೋರೆ ಹೌದಾ ರೀ ಪ್ಲೇಟ್ ಪ್ಲೇಟ್ ಒಂದು ಪ್ಲೇಟಿಗೆ ಎಷ್ಟು ಕೊಡ್ತಿರಾ ರೀ ಹಾಂ ಅಲ್ಸಂದೆ ಹೋಳ್ಗಿ ಮಾಡ್ತಿರಾ ಏನ್ರೀ ಹಾಂ ಹಾಂ ಹಾಂ ಹಾಂ ನಾಲ್ಕು ನಾಲ್ಕಾ ಒಂದು ಪ್ಲೇಟಿಗೆ ನಾಲ್ಕು ಬರ್ತವನು ರೀ ಅದು ರೇಟ್ ಏನು ಅದಾವೇ ನಲವತ್ತಾರು ಮಿಕ್ಸ್ ಮಾಡಿ ಕೊಡ್ತಿರೆನು ರೀ ಆಯ್ತು ಟೀ ಐತೊ ಕಾಫಿ ಐತೊ ಬೊರ್ಮಿಟ ಐತಾ ನಿಮ್ಮಲ್ಲಿ ಹೌದ್ರಾ ಹಾಂ ದೊಡ್ಡ ಕಪ್ನಾಗೆ ಕೊಡ್ತಿರೆನು ಪ್ಲಾಸ್ಟಿಕ್ ಕಪ್ನಾಗೆ ಕೋಡ್ತಿರ್ಯಾ ಹಾಂ ಹಾಂ ತ್ಯಾ ಆಮೇಲೇ ಸ್ನ್ಯಾಕ್ಸ್ ಯಾವ ಇರ್ತವಾ ನಿಮ್ಮಲ್ಲಿ

ಹೌದಾ ರೀ ಹಾಂ ಹಾಂ ಹಾಂ ನೀವು ಇದ್ರಾಗೆ ಓ ಸುಸ್ಲಾ ಮಾಡೊದಿಲ್ಲೆನು ರೀ ಹಾಂ ಅದ್ರ ಸಂಗ ಮೋಸರ್ನು ಕೊಡ್ತೀರಾ ಹಾಂ ಹಾಂ ಹಾಂ ಹಾಂ ಹಾಂ ಬೇಸ್ಗೆ ಅದೇನೂ ಅವೇ ಇದೇ ಐಟಮ್ ಮತ್ತೇನು ಬೇರೆ ಚೇಂಜಸ್ ಅದೇ ಬೇಸಗೆ ಅಂತಂದು ಮಧ್ಯಾಹ್ನಾಗ್ ಬಂದೇವಿ ನಾವು ಈಗ ಅವಲಕ್ಕಿ ಮೊಸರು ಏನ ನಿಮ್ಮಲ್ಲಿ ಇರತ್ತಾ ಹಾಂ ಹಾಂ ಅದನ್ನೆ ಕೇಳದೆ ಮ ಬೇಸಗೆ ಇದ್ರೊಳಗೆ ಅವಲಕ್ಕಿ ಮೊಸರು ಮೊಸರು ಮಾಡ್ತೀರಾ ಅದರ ಹೇಗೆ ಚಟ್ನಿ ಕೊಡ್ತೀರಾ ಕಡ್ಲೆ ಪುಡಿ ಹಾಂ ಹಾಂ ಹಾಂ ಮತ್ತೆ ಮತ್ತೆ ಕಾಲು ಮಾಡ್ತೀನಿ ಕಮಲಮ್ಮೋ ರೇ